ಚಿಕ್ಕಬಳ್ಳಾಪುರ ಜಿಲ್ಲೆಯು ಅಭಿವೃದ್ಧಿ ಮತ್ತು ಬೆಳವಣಿಗೆಯಲ್ಲಿ ಎದುರಿಸುತ್ತಿರುವ ಮುಖ್ಯ ಸವಾಲು ಮತ್ತು ಅವಕಾಶಗಳು ಯಾವವು ಆರ್ಥಿಕ ಸಾಮಾಜಿಕ ಪರಿಸರ ರಾಜಕೀಯ ಜಿಲ್ಲೆಯ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಪಡಿಸಲು ಏನು ಮಾಡಬೇಕೆಂಬುದು ನೀವು ಶಿಫಾರಸ್ಸು ಮಾಡುತ್ತಿರಾ ಅಭಿವೃದ್ಧಿಪಡಿಸಬೇಕಾದ ಇತರ ಅಂಶಗಳು ಯಾವವು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದಿದ್ದ ತಕ್ಷಣ ನಮಗೆ ನೆನಪಾಗುವುದು ಈಗ ತಾನೆ ನಿರ್ಮಿಸಿರು ನಿರ್ಮಿಸಿರುವಂತಹ ಇಶಾ ಫೌಂಡೇಶನ್ ಆಗಿರ್ಬೋದು ಅಥವಾ ಅಲ್ಲಿ ಇರುವಂತಹ ಪಾ ಪರಿಸರ ಇರ್ಬೋದು ಆದರೆ ಅಲ್ಲಿ ಮೂಲಬು ಮೂಲಭೂತ ಸೌಲಭ್ಯಗಳು ಅಷ್ಟಕ್ಕೆ ಅಷ್ಟು ಸಿಕ್ತಾಯಿಲ್ಲಾ ಅದರಲ್ಲೂ ಈ ಓ ಬಸ್ ಟ್ರಾನ್ಸ್ಪೋರ್ಟಷನ್ ಆಗಿರ್ಬೋದು ಅಥವಾ ಎಜುಕೇಶನ್ ಆಗಿರ್ಬಹುದು ಅಂದರೆ ವಿದ್ ವಿದ್ಯೆ ವಿದ್ಯಾ ಸಂಸ್ಥೆಗಳಾಗಿರ್ಬೋದು ಅದರಲ್ಲಿ ಇನ್ನು ಅಭಿವೃದ್ಧಿ ಬೇಕಾಗಿದೆ ಅಂತ ನನ್ನ ಅನಿಸಿಕೆ ಹಾಗು ಅಲ್ಲಿ ಉದ್ ವಿದ್ಯುತ್ ಉತ್ಪಾದನೆಯ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಆದರೆ ಅಲ್ಲಿ ಸಿಗುವಂತಹ ಪರಿಸರ ಆಗಿರ್ಬೋದು ಅಲ್ಲಿ ಇರುವಂಥ ವಾತಾವರಣ ಆಗಿರ್ಬೋದು ಅದನ್ನು ಉಪ್ಯೋಗಿಸಿಕೊಂಡುನು ನಾವು ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡಿಸಬಹುದಾಗಿ ನನ್ನ ಅನಿಸಿಕೆ ಅನಿಸಿಕೆ